ನಮ್ಮ ತುಮಕೂರ್ ಪ್ರದೇಶದಲ್ಲೂ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ತುಂಬ ರಭಸವಾದ ಮಳೆ ಮತ್ತು ಗಾಳಿಯಿಂದ ತುಂಬ ಹಾನಿ ಉಂಟಾಗಿತ್ತು ಮರಗಿಡಗಳೆಲ್ಲ ತುಂಬ ಹಾನಿಯಾಗಿ ರೈತರಿಗೆ ತುಂಬ ತೊಂದರೆಯಾಗಿತ್ತು ಯಾವ ರೀತಿ ಮಳೆ ಹುಯ್ತು ಅಂದರೆ ಒಂದು ರಾತ್ರಿಲೇ ತುಂಬ ಅತಿ ವೇಗವಾಗಿ ಮಳೆಯಲ್ಲಿ ಹುಯ್ದಿ ನದಿ ಥರಾ ಕೊಚ್ಕೊಂಡು ತೋಟಗಳಲ್ಲೆಲ್ಲ ನೀರೆಲ್ಲ ಕೊಚ್ಕೊಂಡೋಯಿತು ಆವಾಗ ಗಿಡ ಆವಾಗಾಕಿದ್ದ ಸಸಿಗಳೆಲ್ಲ ಕೊಚ್ಕೊಂಡೋಯಿತು ಸುಮಾರು ಬ ಅರ್ಧಕ್ಕೆ ಮುಕ್ಕಾಲು ಪರ್ಸೆಂಟು ಬೆಳೆಗಳು ಕೂಡ ನಾಶವಾಯಿತು ಮತ್ತು ಎಲ್ಲ ಮರಗಿಡಗಳು ಉಲ್ಡಿ ಬಿದ್ದವು ಈ ರೀತಿ ತೊಂದರೆ ಆಯಿತು ಈ ಯಾವ ರೈತರಿಗೆ ಯಾವ ಪರಿಹಾರವು ಕೂಡ ಸಿಗಲಿಲ್ಲ ಸರ್ಕಾರದ ಕಡೆಯಿಂದ ಅಟ್ಲೀಸ್ಟ್ ಅವರಿಗೆ ಆಗಿರೋ ಲಾಸಲ್ಲಿ ಅರ್ಧ ಪರ್ಸೆಂಟಾರ ಕೊಟ್ಟಿದ್ರೆ ರೈತರು ತುಂಬ ಖುಷಿಯಾಗಿರುತಿದ್ರು ಆದರೆ ಅವ್ರಿಗೆ ಯಾವ ರೀತಿ ಸೌಲಭ್ಯ ಸಿಗಲಿಲ್ಲ ಅವ್ರು ಬೆಳೆದಿದ್ದ ಬೆಳೆ ಎಲ್ಲ ನಷ್ಟವಾಗೋಯಿತು ಅವ್ರಿಗೆ ಯಾವುದೇ ರೀತಿ ದುಡ್ಡು ಸಿಗಲಿಲ್ಲ ಸಾಲ ಮಾಡಿ ಎಲ್ಲ ಅವರು ಬೆಳೆಗಳ್ನಾಕಿರ್ತಾರೆ ಯಾವ ಲಾಭವು ಸಿಗದಲೇ ತುಂಬ ರೈತರುಗಳು ಕಂಗಾಲಾಯಿತು ಈ ರೀತಿ ತೊಂದರೆಗಳಾಯ್ತು ನಮ್ಮ ಪ್ರದೇಶದಲ್ಲಿ ಅದು ಯಾರೋ ಮನುಷ್ಯರು ಮಾಡಿದ್ದಲ್ಲ ಇದು ಇದು ಆಗಿದ್ದು ನೈಸರ್ಗಿಕವಾಗಿ ಆಗಿದ್ದರಿಂದ ತುಂಬ ನೋವುಂಟಾಯಿತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಈ ರೀತಿ ಆಗುವುದು ಬೇಡ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕು ಕೂಡ ಯಾಕೆಂದರೆ ರೈತರು ಬೆಳೆದ್ರೆ ಕ್ ತಾನೇ ನಮ್ಮ ಹೊಟ್ಟೆನು ತುಂಬೋದು ಅವ್ರಿಗೂ ಒಳ್ಳೆದು ನಮಗು ಒಳ್ಳೆದು ಸಮಾಜಕ್ಕು ಒಳ್ಳೆದು ಯಾಕಂದರೆ ರೈತರೇ ದೇಶದ ಬೆನ್ನೆಲುಬು ಅಂತ ಕರಿತಾರೆ ಈ ರೀತಿ ನೈಸರ್ಗಿಕ ದುರಂತಗಳು ಆಗಬಾರ್ದು ಮತ್ತು ಈ ರೀತಿ ಎರಡು ಮೂರು ವರ್ಷಗಳ ಹಿಂದೆ ಆಗಿದ್ದು ತುಂಬ ನೋವುಂಟಾಗಿದೆ ಯಾವ ರೈತರಿಗು ಈ ಥರ ಕಷ್ಟಗಳ್ ಬರಬಾರ್ದು